ಐದು ಸಾವಿರದ ಒಂಬೈನೂರ ಮೂವತ್ತ ಮೂರು ಹತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ ನಾಲ್ಕು ತೊಂಬತ್ತೊಂಬತ್ತು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಎಪ್ಪತ್ತೇಳು ಸಾವಿರದ ಐನೂರ ಮೂವತ್ತ ನಾಲ್ಕು ಮೂವತ್ತೆಂಟು ಸಾವಿರದ ಆರುನೂರ ಐವತ್ತ ನಾಲ್ಕು